ಈಗ ಎರಡು ವರ್ಷದಿಂದೆ ಮೊದಲನೇ ಟಿವಿ ಹೊರ್ಟೋಗಿತ್ತು ಈವ ಈಗ ಸ್ಟಾರ್ ಪ್ಲಸ್ಸು ನನ್ನ ಮಮ್ ನಮ್ಮನೆಯವ್ರು ತಂದುಕೊಟ್ರು ತುಂಬ ಚೆನ್ನಾಗಿದೆ ದೊಡ್ಡದೂ ಸ್ಕ್ರೀನು ತುಂಬ ಚೆನ್ನಾಗಿ ಬರ್ತದೆ ಎಲ್ಲ ಧಾರಾವಾಹಿ ತಿರುಪತಿ ಟಿವಿ ಎಲ್ಲ ನೋಡೋಕ್ಕೆ ನಾವು ಹೊರ್ಗಡೆಯ ತೋರಿಸ್ತಾರೋ ಬೇರೆ ಕಡೆ ಹೋಗಿ ನೋಡೋಕ್ಕಾಗೋಲ್ಲ ದೇವ್ರುಗಳ ತುಂಬ ಚೆನ್ನಾಗಿ ಸ್ಕ್ರೀನಲ್ಲೆಲ್ಲ ಕಾಣಿಸ್ತದೆ ಅಕಸ್ಮಾತು ಏನಾದ್ರು ಒಂಚೂರು ಲೈಟ್ ಇಲ್ಲದೇ ಇದ್ರೂನು ನೋಡ್ಬೋದು ಅದನ್ನು ಅಷ್ಟೂ ಬೆಳಕು ಚೆನ್ನಾಗಿದೆ ಇದು ಆಟ ಇದು ಏನಪ್ಪ ಧಾರಾವಾಹಿಗಳು ಸೀರಿಯಲ್ಲು ಒಳ್ಳೊಳ್ಳೆಯವು ತುಂಬ ಚೆನ್ನಾಗಿ ಹಾಕ್ತಾಯಿದ್ದಾರೆ ನಮಗೆ ಬೇರೆ ಹೊರ್ಗಡೆ ದೇವಸ್ಥಾನಕ್ಕೋಗೋದೆ ಬೇಡ ಎಲ್ಲ ಮನೆಯಲ್ಲೇ ಕೇಳ್ತಾ ಇರ್ತಿದ್ದೀವಿ ಏನು ಒಂಚೂರು ಗಲ್ಲಿದ್ ಗ್ಲಾಸ್ ಏನು ಒಂಚೂರು ಏನು ಆಗಿಲ್ಲ ಎರಡು ವರ್ಷಾದಿಂದಲೂ ಚೆನ್ನಾಗೈತೆ ತುಂಬ ಧಾರಾವಾಹಿಗಳು ನಮ್ಮ ಈ ಸೀರಿಯಲ್ಗಳಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ ಬೇರೆ ಕಡೆ ನಾವು ಎಲ್ಲನೂ ಅರಿತ್ಕೊಳ್ಳೋಷ್ಟು ತುಂಬ ಅರ್ಥ ಮಾಡ್ಕೊಳ್ಬೇಕು ನಾವು ದೇವರಂತೂ ತುಂಬ ಚೆನ್ನಾಗಿ ತೋರಿಸ್ತಾರೆ ಎಲ್ಲ ಟಿವಿಗಳಲ್ಲೂ ಅಭಿಷೇಕಗಳು ಎಲ್ಲ ಪ್ರತಿ ಒಂದು ಟಿವಿಯಲ್ಲೂ ನೋಡ್ತಾಯಿರ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಎಂಟು ಗಂಟೆಯಿಂದ ಸರು ಹತ್ತುವರೆ ಗಂಟನೂ ಅದನ್ನೇ ನೋಡ್ತಿರ್ತೀನಿ ತಿರುಗಾ ನೈಟ್ ತಿರುಪತಿ ಟಿವಿಯಲ್ಲಿ ಅಭಿಷೇಕ ಎಲ್ಲ ತುಂಬ ಚೆನ್ನಾಗಿ ತೋರಿಸ್ತಾರೆ ನಾವು ಅಲ್ಲೋದ್ರೂ ನೋಡೋಕ್ಕಾಗೋಲ್ಲ ಹೊರ್ಗಡೆ ಎಲ್ಲಿ ಯಾವ ಕಡೆಯೂ ಹೋಗೋಕ್ಕಾಗೋಲ್ಲ ಈಗ ಮನೆಯಲ್ಲಿ ಚೆನ್ನಾಗಿ ತುಂಬ ಚೆನ್ನಾಗಿದೆ ಟಿವಿಯಂತೂ ತುಂಬ ಇದಾಗಿದೆ ಒಳ್ಳೆಯದಾಗಿದೆ ಇದೇನಪ್ಪ ಹಂಡ್ರೆಡ್ ಆಯ್ತು ಇರಿ ಇರಿ ಒಂದು ನಿಮಿಷ ಧಾರಾವಾಹಿಗಳು ಮತ್ತು ಇದು ಫೋಟೋ ಇದು ಎಲ್ಲ ಸೀರಿಯಲ್ಗಳು ಏನು ನಮ್ಗೇನು ರಿಮೋಟು ತುಂಬ ಚೆನ್ನಾಗಿದೆ ಎಲ್ಲ ಕಡೆನೂ ಆನ್ ಮಾಡಿ ಕ ನೋಡ್ಕೊಂಡಿದ್ದೀವಿ ನೋಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ ಇನ್ನೊಂದು ಸರಿ ನೋಡೋಂಗೆ ಇರುತ್ತೆ ಹೊರ್ಗಡೆ ಎಲ್ಲೂ ನಾವು ಯಾವ ದೇವಸ್ಥಾನಕ್ಕು ಹೋಗ್ತಾಯಿಲ್ಲ ಈಗ